ಸೊ ಬೈಕ್ ಟ್ರಿಪ್ ಹೋಗಬೇಕು ಅಂತಂದ್ರ ನಾವು ಎಲ್ಲಿ ಹೊಂಟೇವಿ ಎಷ್ಟ್ ದಿನಕ್ಕೆ ಹೊಂಟೇವಿ ಫಸ್ಟ್ ಅದನ್ನ ಲಿಸ್ಟ್ ಔಟ್ ಮಾಡ್ಕೊತೀವಿ ಆಮೇಲೆ ರೂಟ್ ಮ್ಯಾಪ್ ಹಾಕೋತೆವಿ ಎಷ್ಟು ಕಿಲೋಮೀಟ್ರ್ ಆಗ್ತದ ಸೊ ಎಷ್ಟು ಕಿಲೋಮೀಟ್ರ್ ಆಗ್ತದ ಅಂತ ಅಂದ್ಮ್ಯಾಲೆ ಎಷ್ಟು ಪೆಟ್ರೋಲ್ ಬೇಕಾಗ್ತದ ನನ್ನ ಗಾಡಿ ಎಷ್ಟು ಮೈಲೇಜ್ ಕೊಡ್ತದೆ ನನ್ನ ಗಾಡಿಕ್ಕೆ ಮೈಲೇಜ್ ಎಷ್ಟು ಕೊಡ್ತದ ಅದ್ರ ಮ್ಯಾಲಿಂದ ಎಷ್ಟು ಲಿಟ್ರ್ ಪೆಟ್ರೋಲ್ ಆಬಕು ಸೊ ಬಜೆಟಿಂಗ್ ಅಂತು ಮಾಡ್ಕೊಳ್ಳಲಿಕ್ಕೆ ಬೇಕು ಬಜೆಟಿಂಗ್ ಆದ್ಮೇಲೆ ನಾವು ಎಷ್ಟು ದಿನ ಹೊಂಟೇವಿ ನಾವು ಎಲ್ಲಿ ಎಲ್ಲಿ ಹೊಂಟಿರುವ ಪ್ಲೇಸಸ್ ಯಾವುದು ಪ್ಲೇಸಸ್ ಯಾವ ಯಾವ್ದು ನೋಡಲಿಕ್ಕೆ ಸಾಧ್ಯದ ಅಲ್ಲಿ ಎಷ್ಟು ಪ್ಲೇಸಸ್ ಕಡೆ ಗಾಡಿ ನಮ್ಮದು ಮೂವ್ ಆಗ್ಬಹುದು ಆಮೇಲೆ ಲಿಮಿಟೇಷನ್ಸ್ ಎಷ್ಟು ಎಷ್ಟು ಅದ ಅಲ್ಲಿ ನಮ್ಗ ಏನೂ ಫೆಸಿಲಿಟಿ ಸಿಗ್ತದ ಅದನ್ನ ನೋಡ್ಕೊತೆವಿ ಫೆಸಿಲಿಟಿ ಸಿಕ್ಕ ಆದ್ಮೇಲೆ ಅಲ್ಲಿ ರೂಮ್ ಬುಕ್ಕಿಂಗಿಗೆ ನಾವು ಪ್ರಯತ್ನ ಮಾಡ್ತೇವಿ ರೂಮ್ ಬುಕ್ಕಿಂಗ್ ಕೆಲವೊಂದು ಸರಿ ನಮ್ಗ ಟೆಂಟ್ನಾಗು ಓಕೆ ಆಗ್ತದೆ ಯಾಕಂದ್ರ ನಾವು ಬೈಕ್ನಾಗ್ ಜಾಸ್ತಿ ಹೋದಾಗ ನಾವು ಟೆಂಟನ್ ಪ್ರಿಫೇರ್ ಮಾಡ್ತೆವಿ ಏಕಂದ್ರ ನಮ್ಗು ಒಂದು ಸ್ವಲ್ಪ ಅಡ್ವೆಂಚರಸ್ ಆಗಿರ್ಬೇಕು ಅನ್ನೋದು ಒಂದು ಅಟ್ಯ ಅಡ್ವೆಂಚರಸ್ ಆಗ್ಬೇ ಇರ್ಬಕು ಅನ್ನೋದು ನಮ್ದ ಇಷ್ಟ ಇರ್ತದೆ ಸೊ ಅಷ್ಟು ಆದ್ಮೇಲೆ ಬೈಕಿಗೆ ಪೆಟ್ರೋಲ್ ಹಾಕ್ಸೋದು ಆಗಲಿ ಬೈಕದು ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಳೋದು ಆಗಲಿ ಸರ್ವಿಸಿಂಗಲ್ಲ ಮಾಡ್ಕೊಳೋದು ಆಗಲಿ ಸರ್ವಿಸಿಂಗ್ ಆದ್ಮೇಲೆ ನಮ್ಮ ಡ್ರೆಸಸ್ ಯಾವ್ದ ಹಾಕೊಬೇಕು ಯಾಕಂದ್ರ ಬೈಕ್ ಅಂತ್ ಅಂದ್ಮ್ಯಾಲೆ ನಾವು ಏರಿಗೆ ಎಕ್ಸ್ಪೋಸ್ ಆಗ್ತೆವಿ ಏರಿ ಎಕ್ಸ್ಪೋಸ್ ಆಗೋದರಿಂದ ಹೆಲ್ಮೇಟು ಚೆಸ್ಟ್ ಗಾರ್ಡು ಆಮ್ ಗಾರ್ಡು ಗ್ಲೌಝು ಶೂಝು ಸಾಕ್ಸ್ ಇವೆಲ್ಲ ಇಂಪಾರ್ಟಂಟ್ ಆಗ್ತದ ಸೊ ಕಾರ್ನಾಗ ಹೋಗೋದು ಟ್ರಿಪ್ ಬೇರೆ ಇರ್ತದ ಬೈಕ್ನಾಗ ಹೋಗೊದು ಬೇರೆ ಆಗ್ತದ ಯಾಕಂದ್ರ ಕಂಟಿನ್ಯೂವಸ್ಲಿ ನಾವು ಏರ್ ಒಳಗೆ ಇರ್ತೇವಿ ಬಾಳೋ ತನಕ ನಮ್ಗ ಕೂಡ್ಲಿಕ್ಕೆ ಆಗಂಗಿಲ್ಲ ಎಷ್ಟೊ ಜನಕ್ಕ ನಮಗೆ ಅದ್ರದಾ ರೂಢಿ ಇರಂಗಿಲ್ಲ ರೂಢಿ ಇರಲ್ದದಕ್ಕ ನಾವು ಏನು ಮಾಡ್ತೇವಿ ನಡು ನಡು ಸ್ಟಾಪ್ಸ್ ಜಾಸ್ತಿ ತಗೊಳ್ತೇವಿ ಸ್ಟಾಪ್ ಜಾಸ್ತಿ ತಗೊಂಡಾಗು ಕೂಡ ಸುಮ್ನ ಸ್ಟ ನಾವು ಸ್ಟಾಪ್ ತಗೊಳುದ್ರಾಗ ಅರ್ಥ ಇಲ್ಲ ಅಲ್ಲಿ ಏನಾದರು ಉದ್ದೇಶ ಇಟ್ಕೊಂಡು ಸ್ಟಾಪ್ ತಗೊಳ್ತೆವಿ ಇಲ್ಲ ಕೈ ಕಾಲು ನೋವಾಗುತ ಅಂತ ನಾವು ಸ್ಟಾಪ್ಸ್ ತಗೋತೇವಿ ಸ್ಟಾಪ್ಸ್ ತಗೊಂಡು ಅಲ್ಲಿ ಯಾವ ಡೆಸ್ಟಿನೇಶನಿಗೆ ಮುಟ್ಬೇಕು ಆ ರೂಟ್ ಮ್ಯಾಪ್ ಕರೆಕ್ಟ್ ಅದನೊ ಇಲ್ಲ ಯಾಕಂದ್ರ ಇನ್ಬಿಟ್ವೀನ್ ನಮಗೆ ಬೈಕ್ ರೂಟ್ ಬೇರೆ ಇರ್ತದೆ ಕಾರ್ ರೂಟ್ ಬೇರೆ ಇರ್ತದೆ ಆ್ಯಂಡ್ ಸ್ಟೇಷನ್ ಟು ಸ್ಟೇಷನ್ ಹೋಗೋದು ಡಿಫರೆಂಟ್ ಆಗ್ತದೆ ಸೊ ಬೈಕ್ ರೂಟ್ ಚೇಂಜ್ ಆದಾಗ ಆ ರಸ್ತೆ ಹೆಂಗದ ಯಾಕೆ ಹಿಂಗೆ ಹೋಗಬೇಕು ಇಷ್ಟೆಲ್ಲ ನಾವು ನೋಡ್ಕೊಂಡು ಮುಂದ್ವರಿತೆವಿ ಆ ಜಾಗ ಹೋದ್ಮೇಲೆ ಎಕ್ಸ್ಪೋಜರಿಗೆ ನಮ್ಮದು ಏನೇನು ಊಟ ಮಾಡ್ಬೇಕು ಯಾಕಂದ್ರ ನಾವು ಕಂಟಿನ್ಯೂಸ್ ಟ್ರಾವೆಲ್ನಾಗೆ ಇರೋದರಿಂದ ನಮ್ಗ ನಿದ್ದೆ ಬರೋದಾಗಲಿ ಸುಸ್ತು ಆಗೋದಾಗಲಿ ಕಂಟಿನ್ಯೂಸ್ ಆಗೆ ಆಗ್ತಿರ್ತದ ಆ್ಯಂಡ್ ನಾವು ಮುಂದೆ ಹೋಗೋಕ್ಕಿಂತ ಮುಂಚೆ ನಮ್ಮ ಜೊತಿಗೆ ಯಾರು ಇದ್ದಾರೆ ನಾವು ನೋಡ್ಕೊತೇವಿ ಯಾಕಂದ್ರ ಮಾತಾಡ್ಲಿಕ್ಕೆ ಆಗಂಗಿಲ್ಲ ಕಂಟಿನ್ಯೂಸ್ಲಿ ಕಾನ್ಸಂಟ್ರೇಟೆಡ್ ಆಗಿರ್ಬೇಕಾಗ್ತದೆ ಕಾನ್ಸಂಟ್ರೇಶನ್ ಇಷ್ಟು ಇಂಪಾರ್ಟೆಂಟ್ ಆಗ್ತ ಅಂತಂದ್ರ ನಾವು ಎಲ್ಲೂ ಅದನ್ನ ನೆಗ್ಲಿಜೆಂಟ್ ಆಗ್ಲಿಕ್ಕೆ ಸಾಧಿಲ್ಲ ಕಾರ್ನಾಗ ಆತಂದ್ರ ಸಾಂಗ್ಸ್ ಕೇಳ್ತೇವಿ ಆಮೇಲೆ ಫೋನ್ ರಿಸೀವ್ ಮಾಡ್ತೇವಿ ಸಾಂಗ್ಸ್ ಚೇಂಜ್ ಮಾಡ್ತಾ ಇರ್ತೇವಿ ಕಂಟಿನ್ಯೂಸ್ ಒಂದಿಲ್ಲ ಒಂದು ಆ್ಯಕ್ಟಿವಿಟಿ ಕಾರ್ನಾಗ ನಾವು ಈಝೀಲಿ ರಿಲ್ಯಾಕ್ಸಾಗಿ ಮಾಡ್ತಿರ್ತೇವೆ ಆ್ಯಂಡ್ ನಾಲ್ಕು ಜನ ಇರೋದಿಂದ ಬೇರೆ ಬೇರೆ ವಿಷ್ಯಗಳ ಬರ್ತ ಜರ್ನಿ ಏನಿರ್ತದ ಹೆಂಗೆ ಹೋಗ್ತದ ಯಾ ಎಷ್ಟು ಸ್ಪೀಡಾಗಿ ಹೋಗ್ತದ ಎಷ್ಟು ಟೈಮ್ ಪಾಸ್ ಆಗ್ತದ ನಮಗೆ ಗೊತ್ತಾಗಂಗಿಲ್ಲ ಬಟ್ ಟೂ ವೀಲರ್ ಬೈಕಿಂಗಿಗೆ ಹೋದಾಗ ಮಾತ್ರ ಅದು ಭಾಳ ಇಂಪಾರ್ಟೆಂಟ್ ಆಗ್ತದ್ ಯಾಕಂದ್ರ ಯಾರು ಮಾತಾಡಂಗಿಲ್ಲ ಮಾತಾಡಿದ್ರ ಹಿಂದಿನೋರ್ಗ ಕೇಳ್ಸಂಗಿಲ್ಲ ಸಿಂಗಲ್ ರೈಡಿಗೆ ಹೋಗಿದ್ರ ಅಂತು ಬರೆ ನಾವು ನೇಚರ್ನ ಅಷ್ಟೇ ಎಕ್ಸ್ಪೋಸ್ ಆಗ್ತೇವಿ ಬಿಟ್ಟರೆ ನಾವು ಯಾರ ಜೊತೆ ಹೋಗಿರ್ತೆವ್ ಅವ್ರ ಜೊತೆ ಭಾಳ ಹೊತ್ತು ತನಕ ಮಾತಾಡೋದು ಆಗಲಿ ನಿಂದ್ರಿಸೋದು ಆಗಲಿ ಮಾಡಲಿಕ್ಕೆ ಆಗಂಗಿಲ್ಲ ಆ್ಯಂಡ್ ಬೈಕಿಂಗಿಗೆ ಹೋದಾಗ ಭಾಳಷ್ಟು ವಿಷಯಗಳನ್ನ ನಾವು ಮರಿಯೊ ಚಾನ್ಸಸ್ ಇರ್ತದ ಆಮೇಲೆ ಅದಕ್ಕೆ ನಾವು ಲಿಸ್ಟ್ ಮಾಡ್ಕೊಳೋದು ಅಂತು ಇಂಪಾರ್ಟೆಂಟ್ ಆಗ್ತದ ಆ್ಯಂಡ್ ಊಟ ನೀರು ಇವ್ಕ ಎಲ್ಲವುಕ್ಕು ನಮ್ಗ ಗ್ಯಾಪ್ಸು ತಗೊಳೋದು ಅಷ್ಟೆ ಅಲ್ಲ ಸ್ಟಾಪು ಮಾಡ್ಬೇಕಾಗ್ತದೆ ಕಾರ್ನಾಗ್ ಹಂಗ್ ಇರಂಗಿಲ್ಲ ಮೂವಿಂಗ್ ಒಳಗೆ ಹೋಗ್ತಾ ಇರ್ಬೇಕಾರ ನಾವು ನೀರು ಕುಡಿತೇವಿ ತಿನ್ನೋದ ಇದ್ರ ತಿಂದು ತಿಂತೇವಿ ಬೈಕ್ನಾಗ್ ಹಂಗ ಆಗಂಗಿಲ್ಲ ಆ್ಯಂಡ್ ಫೋನ್ ರಿಸೀವ್ ಮಾಡಲಿಕ್ಕೆ ನಿಮ್ಗ ಏನು ಇಂಪಾರ್ಟೆಂಟ್ ಆಗಂಗಿಲ್ಲ ಸೊ ಅದಕ್ಕೆ ನಾವು ಏನಾದರು ಆಲ್ಟರ್ನೇಟಿವ್ ಮಾಡ್ಕೊಂಡು ಬೈಕಿಂಗಿಗೆ ಹೋಗ್ತೆವೆ ಆ್ಯಂಡ್ ಇನ್ನ ಬೈಕ್ ರೆಡಿ ಮಾಡೋದರೊಳಗೂ ಕೂಡ ನಾವು ಎಷ್ಟೋ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಷಯಗಳನ್ನ ಕೇರ್ ತಗೊಬೇಕಾಗ್ತದ ಟಯರ್ ಟಯರ್ ಕಂಡೀಷನ್ನು ಅಪ್ ಆಮೇಲೆ ಇಂಜಿನು ಇಂಜಿನ್ ಆಯ್ಲು ಮತ್ತೇನು ಚೈನ್ ಚೈನ್ ಸ್ಪ್ರೇ ಕೆಲೊಬ್ರು ನಾವು ಹೈಕಿಂಗಿಗೆ ಹೊಂಟಾಗ ಗೊಬ್ರಗ ಗೊಬ್ರು ತಗೋತಿವಿ ಗೊಬ್ರು ಅಂದರೆ ಶೂಟ್ ಮಾಡಲಿಕ್ಕೂ ಆಗ್ತದೆ ಆ್ಯಂಡ್ ಭಾಳಷ್ಟು ವಿಷಯಗಳನ್ನ ನಾವು ವ್ಲಾಗ್ ಮಾಡ್ತೆವಿ ವಿಡಿಯೋಗಳ ಮಾಡ್ತೆವಿ ಜಸ್ಟು ಸ್ಟ್ರೀಮ್ ಸ್ಟ್ರೀಮ್ ಮಾಡಲಿಕ್ಕೂ ಆಗಲಿ ನನ್ನ ಫ್ರೆಂಡ್ಸಿಗ ನಾನು ಏನು ಮಾಡ್ಲಿಕತ್ತೆನಿ ಹೆಂಗೆ ರೆಡಿ ಆಗೇನಿ ಎಲ್ಲೆಲ್ಲಿ ಹೊಂಟೇವಿ ಏನೇನು ಮಾಡ್ಲಿಕತ್ತಿವಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ಹೋಗ್ತೆವಿ ಆ್ಯಂಡ್ ನಮ್ಮದು ಎಷ್ಟು ದಿನ ಟ್ರಿಪ್ ಇರ್ತದೆ ಎಲ್ಲಾನು ಎಕ್ಸ್ಪೋಜರ್ ಇನ್ನೊಬ್ರಿಗೆ ಕೊಡಬೇಕು ಮತ್ತೊಬ್ಬರು ಅದು ಬೈಕಿಂಗಿಗೆ ಬರಬೇಕು ಎಲ್ಲಾರು ಎಷ್ಟೊ ಜನ ಬೈಕಿಂಗಿಗೆ ಇಷ್ಟ ಪಡಂಗಿಲ್ಲ ಯಾಕಂತಂದ್ರ ಅದು ಸ್ಟ್ರೈನ್ ಭಾಳ ಆಗ್ತದ ಅನ್ನೊ ಕಾರಣನು ಒಂದೆ ಒಂದು ಉದ್ದೇಶಕ್ಕ ಭಾಳಷ್ಟು ಜನ ಬೈಕಿಂಗಿಗೆ ಹೋಗಂಗಿಲ್ಲ ಸೊ ಬೈಕಿಂಗ್ ಹೋಗೋದಿಂದ ನಮಗೆ ಭಾಳಷ್ಟು ಅಡ್ವೆಂಚರ್ ಆಗ್ತದ ಎಕ್ಸ್ಪೀರಿಯೆನ್ಸ್ ಆಗ್ತದ ಆ್ಯಂಡ್ ಭಾಳಷ್ಟು ವಿಷಯಗಳನ್ನ ನಾವು ಓಪನ್ನಾಗಿ ತಿಳ್ಕೋತೇವಿ ರಿಸ್ಕ್ ಅಂತು ಇದ್ದೇ ಇರ್ತದೆ ರಿಸ್ಕ್ ಇಲ್ದ ಏನು ಮಾಡ್ಲಿಕ್ಕೆ ಸಾಧ್ಯನೆ ಇಲ್ಲ ಸೋ ಆಮೇಲೆ ಹೆಚ್ಚಾನು ಹೆಚ್ಚು ನಾವು ಪಾರ್ಟ್ನರ್ಸ್ ಜೊತೆ ಹೋಗ್ಲಿಕ್ಕೆ ಇಷ್ಟಪಡ್ತೇವಿ ಇಲ್ಲ ಅಂತಂದ್ರ ಬೈಕಿಂಗ್ ಫ್ರೆಂಡ್ಸ್ ಯಾರ್ರ ಇದ್ರ ನಾವು ಇಷ್ಟಪಡ್ತೆವಿ ಯಾಕಂದ್ರ ಒಂದು ಅವರಿಗೆ ಬೈಕ್ ಕಂಡೀಶನ್ಸ್ ಗೊತ್ತಿರ್ತದೆ ನಮ್ಮನ ಒಬ್ರನ್ನ ಬಿಟ್ರ ಇನ್ನೊಬ್ರ ಯಾರಾದರು ರೈಡ್ ಮಾಡ್ಬೋದು ಅನ್ನೊ ಕಾನ್ಫಿಡೆನ್ಸ್ ಇರ್ತದ ಅವಾಗ ಎರಡು ಬಿಟ್ಟು ಮೂರು ಪ್ಲೇಸಸನ್ನ ನಾವು ಎಕ್ಸ್ಟ್ರ ನೋಡಲಿಕ್ಕೆ ಅದನ್ನ ಎಕ್ಸ್ಪೋಜರ್ ಮಾಡಲಿಕ್ಕೆ ಅಥವಾ ಅದನ್ನ ನೋಡಿ ಬರ್ಲಿಕ್ಕೆ ಇಷ್ಟಪಡ್ತೇವಿ ಆಮೇಲೆ ಹೋದಾಗು ಟೆಂಟ್ ಇಟ್ಕೊಂಡ್ ಹೋಗ್ತೆವಿ ಬಟ್ಟೆ ಅಂತು ಸೇರ್ನೆ ಸರಿ ಆಮೇಲೆ ಟ್ರಾವೆಲಿಂಗ್ ಟೆಂಟ್ ಇಟ್ಕೋತೆವಿ ಎಕ್ಸ್ಟ್ರಾ ಫುಡ್ ಇಟ್ಕೋತೆವಿ ಎಕ್ಸ್ಟ್ರ ವಾಟ್ರ್ ಇಟ್ಕೋತೆವಿ ಆ್ಯಂಡ್ ಅಲ್ ಹೋದ್ಮೇಲೆ ನಾವು ಎಂತ ಜಾಗ್ದಾಗ ಉಳ್ಕೊಬೇಕು ಯಾಕಂದರೆ ಸೇಫ್ ಪ್ಲೇಸಸ್ ನೋಡ್ಕೊಬೇಕು ಆಗ್ತದ ಯಾಕಂದ್ರ ಕೆಲವೊಂದು ಸರಿ ಹೈಕಿಂಗಿಗೆ ಹೋದಾಗ ಅಥವಾ ಟ್ರಕ್ಕಿಂಗಿಗೆ ಟೈಪ್ ನಾವು ಹೋದಾಗ ಟ್ರಾವೆಲಿಂಗ್ನಾಗ್ ಇದ್ದಾಗ ಎಷ್ಟೋ ಸರ ನಾವು ಫಾರೆಸ್ಟ್ ಏರಿಯಾ ಒಳಗ ಉಳ್ಕೊಬೇಕಾಗ್ತದೆ ಫಾರೆಸ್ಟ್ ಏರಿಯಾದಾಗ ಹೋಗೇವಿ ಅಂತಂತ ಅಂದ್ಮೇಲೆ ನಾವು ಎಕ್ಸ್ಟ್ರ ಕೇರ್ ತಗೊಬೇಕಾಗ್ತದೆ ಎಕ್ಸ್ಟ್ರ ಕೇರ್ ಒಳಗು ಸಹಿತ ಭಾಳಷ್ಟು ವಿಷಯಗಳ್ದೊಳಗ ಕೆಲವೊಂದು ಸರಿ ಆ್ಯನಿಮಲ್ಸ್ ಇರ್ತಾವ ಇಲ್ಲಾ ಅಲ್ಲೀ ಜನ ಇರೋದರಿಂದ ನಮ್ಮ ಭಾಷೆ ನೋಡಿದ ತಕ್ಷಣ ಅಥ್ವಾ ನಾವೆಲ್ಲೊ ದೂರಿಂದ ಬಂದೇವಿ ಅಂದ ಗೊತ್ತಾದ ತಕ್ಷಣ ಆಮೇಲೆ ಬೈಕದ ನಂಬರ್ ನೋಡಿದ ತಕ್ಷಣ ಭಾಳಷ್ಟ ಜನ ಕಷ್ಟಗಳನ್ನ ಅಥವ ಚಾಲೆಂಜಸ್ ಕೊಡ್ಲಿಕ್ಕೆ ಬಂದೆ ಬರ್ತರ ಆ ಚಾಲೆಂಜೆಸ್ಸಿಗ ನಾವು ರೆಡಿ ಆಗಿರ್ಬೇಕಾಗ್ತದೆ ಆಮೇಲೆ ನಾವು ಏನಾದರೂ ಸೇಫ್ ಪ್ಲೇಸ್ ಮಾಡಿದ್ವಿ ಲೈಕ್ ಹೋಟೆಲ್ಗಳನ್ನ ನೋಡ್ಕೊಂಡಿದ್ವಿ ಆಮೇಲೆ ಯಾವ್ದಾದರೂ ರೆಸ್ಟೋರೆಂಟ್ ನೋಡ್ಕೊಂಡು ಇದ್ವಿ ಅಥವಾ ಯಾವ್ದಾರು ಹೋಮ್ಸ್ಟೇ ಒಳಗೆ ಇದ್ವಿ ಅಂತಂದರೆ ಹೋಮ್ಸ್ಟೇ ಒಳಗೆ ಏನೇನು ನಮ್ಗ ಫೆಸಿಲಿಟಿ ಸಿಕ್ತದ ಅದನ್ನ ನಾವು ನೋಡ್ಕೊತೆವಿ ಫೆಸಿಲಿಟೀಸ್ ಒಳಗು ಕೂಡ ಭಾಳಷ್ಟು ಅಟ್ರಾಕ್ಟಿವ್ ಫೆಸಿಲಿಟಿಕ್ಕಿಂತ ನೀಡೆಡ್ ಫೆಸಿಲಿಟಿ ನೋಡ್ಕೊಂಡು ನಾವು ಹೋಗ್ತೆವೆ ಸೋ ದೀಸ್ ಆರ್ ದಾ ಥಿಂಗ್ಸ್ ನಾವು ಯಾವಾಗ ಭಾಳ ದೊಡ್ದ ಟ್ರಿಪ್ಪಿಗೆ ಹೊಂಟೇವಿ ಆಮೇಲೆ ಗಾಡಿ ಕಂಡೀಶನ್ಸ್ ಪ್ರಕಾರ ನಮ್ಮ ಗಾಡಿದ ಹೆಡ್ ಲೈಟು ನಮ್ಮ ಗಾಡಿದು ಇಂಜಿನ್ ಆಯಿಲು ನಮ್ಮ ಗಾಡಿ ಬ್ರೇಕ್ ಸಿಸ್ಟಮ್ಮು ಆಮೇಲೆ ಟಯರ್ ಕಂಡೀಶನ್ನು ಪೆಟ್ರೋಲು ಇವ ಎಲ್ಲವೂ ಬಜೆಟಿಂಗ್ ಮಾಡ್ಕೊಂಡು ಹೋಗೋದರಿಂದ ನಮ್ಮ ಬೈಕ್ ರೈಡ್ ಎಷ್ಟು ದೂರ ಹೋಗ್ತದೆ ಎಷ್ಟು ಸುಗಮವಾಗಿರ್ತದೆ ಎಷ್ಟು ಅರಾಮಾಗಿ ನಾವು ಹೋಗಿ ಬರ್ತೇವಿ ಜೊತೆ ಜೊತೆಗೆ ನಮ್ಮ ಯಾರ ನಾವು ನಮ್ಮನ ನಂಬ್ಕೊಂಡು ಕೂತಿರ್ತರೋ ಅವ್ರಿಗೆ ಇನ್ಫಾಮ್ ಮಾಡ್ಕೋತನೆ ಇರ್ತಿವಿ ಯಾಕೆ ಅಂತಂದ್ರ್ ಅವ್ರ್ಗು ಒಂದು ಟೆನ್ಷನ್ನ್ನಾಗ ಇರ್ತರ ಯಾಕಂದ್ರ ಕಾರ್ನಾಗ ಹೋಗೋದು ಬೇರೆ ಆಗ್ತದ ನಾವು ರೈಡ್ ಮಾಡ್ಕೊಂಡ್ ಬೈಕ್ ತಗೊಂಡು ಹೋಗೋದು ಬೇರೆ ಆಗ್ತದೆ ಭಾಳಷ್ಟು ವಿಷಯಗಳನ್ನ ಅವರು ಎಕ್ಸ್ಪೆಕ್ಟ್ ಮಾಡ್ತಿರ್ತರೆ ನಮ್ಮಿಂದ ಫೋಟೋಸ್ ಅಪ್ಲೋಡ್ ಮಾಡ್ತೆವಿ ಕ್ಯಾಮ್ರ ಚಲೋದ ಇಟ್ಕೋತೆವಿ ಆ್ಯಂಡ್ ಕ್ಯಾಮರದೊಳಗು ಕೂಡ ಯಾವ್ ಯಾವ್ ವೀಡಿಯೋಗಳನ್ ನಾವ್ ಅಪ್ಲೋಡ್ ಮಾಡ್ಬೇಕ್ ಯಾಕಂದ್ರ್ ಅದ್ರಾಗ್ ಭಾಳಷ್ಟು ವಿಷಯಗಳ ಶೂಟ್ ಆಗ್ತಿರ್ತವು ಕಂಟಿನ್ಯೂ ಶೂಟ್ ಆಗ್ತಿರ್ತವ ಅವ ಎಲ್ಲವು ಶೂಟ್ ಆದಾಗ ಕೆಲೋನು ಕಣ್ಣಿಗೆ ಈಝಿಯಾಗಿ ಕಾಣ್ಲಿಕ್ಕಿಲ್ಲ ಅಥವಾ ಅದನ್ನ ಎಕ್ಸ್ಸೆಪ್ಟ್ ಮಾಡಲಿಕ್ಕಿಲ್ಲ ಎಷ್ಟೋ ಜನ ಅದಕ್ಕೆ ಹೆದರ್ತಾರೆ ಆ್ಯಂಡ್ ರಿಸ್ಕ್ ಅಂತು ಎಲ್ಲಾದರಲ್ಲೂ ಇದ್ದದ್ದೆ ರಿಸ್ಕ್ ಇರೋ ಇರೋದರಿಂದನ ನಮ್ಗ ಬೈಕಿಂಗ್ ಟ್ರಿಪ್ಪ್ ಅವೆಲ್ಲ ಒಂದು ಸ್ವಲ್ಪ ಅಡ್ವೆಂಚರಸ್ ಅನಿಸ್ತದ ಆ್ಯಂಡ್ ಅಡ್ವೆಂಚರಸ್ ಟ್ರಿಪ್ ಮಾಡುದ್ರಾಗ ಬೈಕ್ ಈಸ್ ಬೆಸ್ಟ್ ಆಪ್ಷನ್ ಅಂತ ನನಗೆ ಅನಿಸ್ತದ ಕಾರ್ಕ್ಕಿಂತಾನು ಜಾಸ್ತಿ ನಾವು ಬೈಕ್ನಾಗ ಹೋಗಲಿಕ್ಕೆ ಇಷ್ಟಪಡ್ತೇವಿ ಆ್ಯಂಡ್ ಅದನ್ನ ಭಾಳಷ್ಟು ಎಂಜಾಯ್ ಮಾಡ್ತೇವಿ ಸೀನರೀಸ್ ಈಕ್ವಲಾಗೆ ನಾವು ಅದನ್ನ ಫೇಸ್ ಮಾಡ್ತೆವಿ ನಾನಾ ನಮ್ನಿ ಕ್ಲೈಮೇಟನ್ನ ಹವಾಮಾನ ವಾಯುಗುಣ ಎಲ್ಲಾವನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೆವಿ ಅಲ್ಲಿ ಫುಡ್ ಭಾಳ ಬೇಳೆ ಬೇರೆ ಬೇರೆ ರೀತಿ ಫುಡ್ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೆವಿ ಅವ್ನ ಎಲ್ಲವು ನಾವು ಎಂಜಾಯ್ ಮಾಡೋದರಿಂದನ ನಮಗೆ ಬೈಕ್ ಟ್ರಿಪ್ ಭಾಳ ಅಡ್ವೆಂಚರಸ್ ಅಂತ ಅನಿಸ್ತದೆ